ಮುಂದಿನ ತಲೆಮಾರಿಗೆ ನಾವು ಕೃಷಿಯಲ್ಲಿ ಒಂದು ನಮ್ಮ ಕೊಡುಗೆ ಅಂತೇಳಿದ್ರೆ ಈಗ ಬೆಳಿತಂತ ಬೆಳೆಗಳಿಗೆ ನಾವು ತುಂಬ ಪರ್ಟಿಲೈಜರ್ ಅಂದರೆ ರಾಸಾಯನಿಕ ಗೊಬ್ರಗಳನ್ನ ಹಾಕಿ ಸಿಂಪಡಣೆ ಮಾಡಿ ನಾಶ ಮಾಡ್ತೀವಿ ಮಾಡ್ಬಿಟ್ಟಿದೀವಿ ಹಾಗಾಗಿ ಈಗ ಇದನ್ನ ಇಲ್ಲಿಗೆ ಕೊನೆಗಣೆ ಕೊನೆಗಾಣಿಸಿ ಮುಂದೆ ಒಂದು ನಮ್ಮ ತಲೆಮಾರಿಗೆ ಭೂಮಿನ ಒಂದು ಫಲವತ್ತೆ ಭೂಮಿ ಮಾಡ್ಕೊಡ್ಬೇಕಂತ ಹೇಳ್ತಿನಿ ಅದನ್ನು ಫಲವತ್ತತೆ ಭೂಮಿ ಮಾಡ್ಕೊಳೋದು ಹೇಗೆ ಅಂತೇಳಿದ್ರೆ ಈಗ ಪೂರ್ವಜರು ಬಿಡ್ತಕ್ಕಂಥ ಪದ್ಧತಿ ಅಂದರೆ ಈಗ ನೈಸರ್ಗಿಕವಾಗಿ ಮಾ ಗೊಬ್ರ ಮಾಡ್ಕೊಳ್ತಾಯಿದ್ರು ಮಾಡ್ಕೊಳ್ತಾಯಿದ್ರು ಅದು ಹೇಗಂತೇಳಿದ್ರೆ ಈಗ ಸಗಣಿ ಮತ್ತು ಕಸ ಅಂದರೆ ಮರದ ಎಲೆಗಳು ಆ ಥರದ್ ತಗೊಂಡು ಮತ್ತು ತರಕಾರಿ ಸಿಪ್ಪೆ ಏನೇನು ನಾವು ಮನೆಗೆ ಬಳಸ್ತಿದಿವಲ್ಲ ಆ ತರ್ಕಾರಿದು ಅಡಿಗೆಗೆ ಅದೆಲ್ಲ ಬರ್ತಕ್ಕಂಥ ಒಂದು ವೇಸ್ಟನ್ನು ಅಂದರೆ ಒಂದು ವಸ್ತುವನ್ನ ತಗೊಂಡ್ ಅವ್ರು ಗೊಬ್ಬರವಾಗಿ ಮಾರ್ಪಡ್ತಾ ಮಾರ್ಪಡ್ಸ್ ಮಾಡ್ಕೊಳ್ತಾಯಿದ್ರು ಆ ಥರದ್ ಗೊಬ್ಬರನ ನಾವು ಭೂಮಿಗೆ ಹಾಕಾದ್ರಿಂದ ತುಂಬ ಫಲವತ್ತತೆ ಬರುತ್ತೆ ಈಗ ನಾವೂ ಅದು ಬೆಳೆ ಬಂದಾಗ ಕೂಡ ನಾವೂ ಇದು ಒಂದು ರಾಸಾಯನಿಕವಾಗಿ ರಾಕ ರಾಸಾಯನಿಕ ಔಷಧಿ ಸಿಂಪಡಣೆ ಮಾಡಬಾರ್ದು ಹಿಂದಿನ ಪದ್ದತಿಯಲ್ಲಿ ಬೆಳಿತ ಮಾಡ್ತಕ್ಕಂಥ ರೈತ್ರುಗಳು ಅವರು ಯಾವ್ತರದ ಒಂದು ಔಷಧಿಗಳನ್ನ ಮಾಡ್ಕೊಳ್ತಾಯಿದ್ರು ಅಂತೇಳಿದ್ರೆ ಬೇವಿನಎಲೆ ಬರುತ್ತಲ ಅದು ಬೇವಿನಎಲೆ ಎಲ್ಲರಿಗೂ ಸಿಗುವಂಥ ಒಂದು

ಇನ್ನು ಒಂದು ಹಿಟ್ಟು ಅಂದರೆ ಧಾನ್ಯಗಳ ಹಿಟ್ ಬರುತ್ತಲ ಆ ಹಿಟ್ಟು ಮತ್ತು ಬೇರೆಬೇರೆ ಇನ್ನು ವಸ್ತುಗಳನ್ನು ತಗೊಂಡ್ ಅದನ್ನು ಒಂದು ಔಷಧಿಯಾಗಿ ಮಾರ್ಪಡ್ತ ಇದ್ರೆ ಅದನ್ನು ಒಂದು ಡ್ರಮ್ಮಲ್ಲಿ ಹಾಕಿ ಅದನ್ನು ಇಷ್ಟು ದಿನ ಅಂತ ಬಿಟ್ಟು ಅದಕ್ಕೆ ಈ ಥರದ್ವೆಲ್ಲ ಈಗ ಗಂಜ್ಲ ಮತ್ತು ಬೇವಿನ ಸೊಪ್ಪು ವಿಷಪೂರಿತವಾದಂಥ ಒಂದು ಸೊಪ್ಪು ಅಂದರೆ ಬೆವಿನ ಸೊಪ್ಪು ಇದು ಮತ್ತು ಈ ಥರದೆಲ್ಲ ಹಿಟ್ಟೆಲ್ಲ ಅಲ್ಲಿ ಅದರ ಡ್ರಮ್ಮಲ್ಲಿ ಹಾಕಿ ಅದನ್ನು ಗಾಳಿ ಆಡ್ದೆ ಒಂದಿಷ್ಟು ದಿನ ಅಂತ ಬಿಟ್ಟು ಅಂದ್ರೆ ಒಂದು ವಾರನೊ ಹದಿನೈದು ದಿನನೋ ಬಿಟ್ಟು ಅದು ಆದ್ಮೇಲೆ ಯಾವ ಒಂದು ಬೆಳೆಗೆ ಅದು ಹುಳ ಬಿದ್ದಿರುತ್ತಲ ಕೀಟ ಬಿದ್ದಿರುತ್ತಲ್ಲ ಅದಕ್ಕೆ ಸಿಂಪಡಣೆ ಮಾಡ್ತಾ ಇದ್ರು ಅವಾಗ ಅದು ಕಡಿಮೆ ಆಗ್ತಾ ಹೋಗ್ತಿತ್ತು ಹಾಗಾಗಿ ಈ ಥರದ್ ಒಂದು ಅವ್ರು ಮುಂದಿನ ತಲೆಮಾರಿಗೆ ಈ ಥರ ಒಂದು ನೈಸರ್ಗಿಕವಾಗಿ ನಮ್ಮ ಮಾಡ್ಕೊಂಡು ಇದು ಮಾಡು ಅಂತ ಹೇಳ್ತಿನಿ ಅದಾದ್ಮೇಲೆ ಈಗ ವಾ ತಾ ತಾಂತ್ರಿಕತೆ ಅಂದರೆ ಕೃಷೀಲಿ ತಾನ್ ತಾಂತ್ರಿಕತೆ ತುಂಬ ಹೆಚ್ಚಾಗಿದೆ ತಾಂತ್ರಿಕತೆ ನಾವು ಅಳವಡಿಸ್ಕೊಳ್ಬೇಕು ಯಾಕಂದೇಳಿದ್ರೆ ನಾವು ಹಳೆ ಪದ್ದತಿಗು ಈ ಪದ್ದತಿಗು ತುಂಬ ವ್ಯತ್ಯಾಸ ಇದೆ ಇದನ್ನು ಅಳ್ವಡಿಸ್ಕೊಳ್ಬೇಕು ಹೆಚ್ಚೆಚ್ಚಾಗ್ ಯಾವ ಥರದ್ ತಾಂತ್ರಿಕತೆ ಬರ್ತದೆ ಅದನೆಲ್ಲ ಅಳ್ವಸ್ಕೊಳ್ತಾ ಹೋಗ್ತಾ ಹೋಗ್ಬೇಕ್ ಯಾಕಂದರೆ ಹಳೆದೆ ಹಳೆದೆನೆ ಇದು ಮಾಡೋಕ್ಕಾಗಲ್ಲ ಅಭಿವೃದ್ಧಿ ಹೊಂದಬೇಕಂತೇಳಿದ್ರೆ ಈ ತಾಂತ್ರಿಕತೆ ಎಲ್ಲ ಮುಖ್ಯ ಆಗುತ್ತೆ ಅದಾದ್ಮೇಲೆ ಮತ್ತು ಬೆಳೆಗಳನ್ನು ಒಂದೇ ಬೆಳೆ ಬೆಳಿಬಾರ್ದು ಎಲ್ಲ ದ್ವಿದಳ ಧಾನ್ಯ ಆಯಿತು ಬೇರೆಬೇರೆ ಧಾನ್ಯಗಳದ್ ಬೆಳೆಗಳು ಬೆಳಿತಾ ಇರಬೇಕು ಅವಾಗ ಮಾತ್ರ ಭೂಮಿ ಒಂದು ಬೇರೆಬೇರೆ ಬೇರೆಬೇರೆ ಇದಾಗುತ್ತೆ ಈಗ ನಾವೊಂದು ಊರಲ್ಲೀ ಹೊಲಗಳದ್ ಅಂತಂದು ಹೇಳಿದಾಗ ಅಲ್ಲಿನ ಊರಿನ ಜನರೆಲ್ಲ ಒಂಥರ ಬೆಳೆ ಬೆಳೆಯೋಕೆ ಇಷ್ಟ ಪಡ್ತಾರೆ ಯಾಕಂತೆಳಿದ್ರೆ ಈಗ ಒಂದೇ ಬೆಳೆ ಬೆಳೆದಾಗ ಈ ಗುಬ್ಬಿಗಳು ಆ ಥರದ್ ಪಕ್ಷಿಗಳ ಕಾಟ ಕಡಿಮೆ ಆಗುತ್ತಾ ಹೋಗ್ತೆ ಎಲ್ಲ ಹೊಲಕ್ಕು ಹೋಗುತ್ತೆ ಒಂದೇ ಬೆಳೇ ಬೇಳೆದಾಗ ಒಂದೇ ಕಡೇ ಪಕ್ಷಿಗಳು ಹೋಗಿ ಇದು ಮಾಡ್ತಾ ಅಂತ ಹೇಳ್ತಾರೆ ಹಾಗಾಗಿ ಅದ್ರಿಂದ ಕೂಡ ತುಂಬ ರೈತ್ರು ಬೆಳೆಗಳು ಅಂದರೆ ಈಗ ಹೆಚ್ಚಾಗಿ ಬೆಳೇ ಒಂದೇ ಥರ ಬೆಳೆದಾಗ ಅವಾಗಲ್ಲಿ ಒಂದು ಭಯ ಬೆಲೆ ಅಂತನ್ನೋದು ಕಡಿಮೆ ಆಗುತ್ತಾ ಹೋಗುತ್ತೆ ಆ ಅವ ಆ ಸಮಯದಲ್ಲಿ ರೈತ್ರುಗಳ್ ಒಂದೇ ಬೆಳೇನ ಬೆಳಿಬಾರದು ಬಹುಆಯ್ಕೆ ಬೆಳೆಗಳನ್ನು ಬೆಳಿಬೇಕು ಅಂದರೆ ಈಗ ನಾನು ಹೆಸ್ರೇ ಸಜ್ಜೆ ಹಾಕಿದ್ದೇನೆ ಅಂತೇಳಿದ್ರೆ ಬೇರೆಯವ್ರು ಶೇಂಗ ಹಾಕಬೇಕು ಅಂದರೆ ಆ ಒಂದು ಸೀಜನ್ಗೆ ಅಂದರೆ ಅವಾವ್ ಒಂದು ಹವಾಮಾನಕ್ಕೆ ಏನು ಬೆಳೆ ಬರುತ್ತೆ ಆ ಮ್ ಬೆಳೇ ಎಲ್ಲರು ಬೆಳೀತಾರೆ ಇಲ್ಲ ಅಂತೇಳಲ್ಲ ಆ ಬೆಳೇ ಒಂದು ಏನು ಸ್ವಲ್ಪ ಅದರಲ್ಲೇ ಬದಲಾವಣೆ ಕೃಷಿಯಲ್ಲಿ ಅಂತ ಅನ್ನೋದಾದ್ರೆ ಈ ಥರ ಬೆಳಿಬೇಕು ಯಾಕಂದರೆ ಒಂದೆ ಎಲ್ಲರು ಬೆಳೆಯೋದ್ರಿಂದ ಬೆಲೆಗಳು ಸಿಗೋಲ್ಲ ಎಲ್ಲರಿಗೂ ಹಾಗಾಗಿ ಒಂದು ರೈತ್ರುಗಳ್ ಇದು ಒಂದು ನಷ್ಟ ಅನ್ಬೊವ್ಸೋಕೆ ಇದು ಒಂದು ಕೂಡ ಕಾರಣ ಆಗತ್ತೆ ಅಂತ ಹೇಳ್ತಿನಿ ಇದಕ್ಕೆ ಪರಿಹಾರಂತೇಳಿದ್ರೆ ಎಲ್ರೂ ಒಂದೇ ಬೆಳೆ ಬೆಳಿಬಾ ಬೆಳಿಬಾರದು ಈ ಸರಿ ಅಕ್ಪಕ್ದಲ್ಲಿ ಬೇರೆಬೇರೆ ಬೆಳೇ ಬೆಳಿಬೇಕು ಅಂತ ಹೇಳೋಕ್ ಇಷ್ಟ ಪಡ್ತೀನಿ ಅದು ಆದ್ಮೇಲೆ ಒಂದು ನಾಲ್ಕು ಸಾಲಿಗೆ ಒಂದು ದ್ವಿದಳದ ಒಂದು ಏಕದಳ ಬೆಳೆದ್ರೆ ಒಂದು ದ್ವಿದಳ ಬೆಳಿಬೇಕು ಅಂದರೆ ಈಗ ಜೋಳ ಹಾಕಿದ್ವಿ ಅಂತೇಳಿದ್ರೆ ಒಂದು ಸೈಡಲ್ಲಿ ನಾಲ್ಕು ಲೈನಿಗೆ ಒಂದು ಲೈನಿಗೆ ಕಡಲೆ ಶೇಂಗ ಬೆಳೀಬೇಕು ಈ ಥರ ಬೆಳೆಯೋದ್ರಿಂದ ಕೂಡ ಅದ್ರಲ್ಲಿ ಬರೋಂಥ ಒಂದು ಫಲವತ್ತತೆ ತುಂಬ ಚೆನ್ನಾಗಿರತ್ತೆ ಹೊಲ ಹೊಲದಲ್ಲಿ ಕೂಡ ನಾವು ಒಂದು ಫಲವತತ್ತೆ ಕೂಡ ಹೆಚ್ಚಾಗಿರುತ್ತೆ ಹಾಗಾಗಿ ಇದು ಒಂದು ಸಲಹೆ ನನ್ನ ಕಡೆ ಇಂದ ಮತ್ತು ಹೆಚ್ಚಾಗಿ ಕೃಷಿಯಲ್ಲಿ ತೋಟಗಾರಿಕೆ ಬೆಳೆಯನ್ನು ಬೆಳೆ ಇದು ಮಾಡ್ಬೇಕು ಯಾಕಂತೇಳಿದ್ರೆ ಈಗ ಆರು ತಿಂಗ್ಳಿಗೆ ಮೂರು ತಿಂಗ್ಳಿಗೆ ಬರೋಂಥ ಒಂದು ಬೆಳೇ ಇದು ಮಾಡ್ಕೋಳೋಕೆ ಹೋಗ್ಬಾರ್ದು ತೆ ಬೇಗ ಬರೊಂಥ ಬೆಳೆಗಳು ಆರೆ ಈ ಸೊಪ್ಪು ಈ ಥರ ತರಕಾರಿ ಈ ಥರ ತುಂಬ ಎಲ್ಲ ಅವಶ್ಯಕತೆ ಇರುತ್ತೆ ಈತರ ಬೆಳೆಯೋದ್ರಿಂದ ಆರ್ಥಿಕವಾಗ್ ಕೂಡ ನಾವು ಸುಧಾರ್ಣೆ ಮಾಡ್ತೀವಿ ಇದ್ರ ಜೊತೆಗೆ ನಾವು ಕೃಷಿಯೇತರ ಚಟುವಟಿಕೆ ಕಾರ್ಯ ಈಗ ಹೈನುಗಾರಿಕೆ ಮೀನುಸಾಕಾಣಿಕೆ ಕೋಳಿಸಾಕಾಣಿಕೆ ಇವೆಲ್ಲ ಒಂದು ಕೃಷಿಗೇ ಹತ್ರವಾಗಿರ್ತಕ್ಕಂಥದ್ದು ಇದ್ರಿಂದ ಹೊಲಗಳಲ್ಲಿ ಕೂಡ ಹಸುಗಳ್ ಇದಾಗೋದ್ರಿಂದ ಸಗಣಿ ಅದ್ರ ಮೂತ್ರ ಸಗಣಿ ಎಲ್ಲ ಬಿಳೋದ್ರಿಂದ ಫಲವತ್ತೆ ಕೂಡ ಹೆಚ್ಚಾಗುತ್ತಾ ಹೋಗುತ್ತೆ ಈ ಯಾ ಈ ಥರ ಫಾರ್ಮಿಂಗ್ ಮಾಡೋದ್ರಿಂದ ಅಂದರೆ ಅವು ಸಾಕಾಣಿಕೆ ಮಾಡೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಆದ ಹಸುವಿನ ಹಾಲು ಮಾರೋದ್ರಿಂದ ಮತ್ತು ಮೀನುಗಳು ಮಾರಿ ಮಾರೋದ್ರಿಂದ ಮತ್ತು ಅದರಲ್ಲೀ ಕೋಳಿ ಸಾಕಾಣಿಕೆ ಮಾಡಿ ಅದು ಕೋಳಿ ಮೊಟ್ಟೆಗಳನ್ನು ಮಾರೋದ್ರಿಂದ ಈ ಥರ ತುಂಬ ಕುರಿ ಸಾಕಾಣಿಕೆಯಿಂದ ಕೂಡಾ ತುಂಬ ಲಾಭಗಳ್ ಆಗ್ತವೆ ಮಾರೋದ್ರಿಂದ ಇವೆಲ್ಲ ಕೃಷಿಗೆ ಸಂಬಂಧಪಟ್ಟಾಗ ತುಂಬ ಅದಕ್ಕೆ ಕೃಷಿಗೇನು ಖರ್ಚು ತಗ್ಲತ್ತಲ ಇದರಲ್ಲಿ ಕೂಡ ಅರ್ಧ ಪಾಲು ತಗೋಬೋದು ಇದು ಈ ಥರದ್ ಕ್ರು ಕೃಷಿಯೇತರ ಚಟುವಟಿಕೆಗಳಿಂದ ಇದು ಒಂದು ಸಜೇಷನ್ ಕೊಡೋಕ್ ಇಷ್ಟ ಪಡ್ತೀನಿ